ಹಲೋ ಸುಶ್ಮಾ ಅವರಾ ಹಾಂ ಸೊಲ್ಪ ಮ್ಯಾಲೆ ಮನೆ ಕಟ್ಬೇಕಿತ್ತು ನಾವು ರೂಮ್ ಎರಡು ಎರಡು ರೂಮ್ ಕಟ್ಬೇಕಿತ್ತು ಮ್ಯಾಲೆ ಎಷ್ಟು ಆಕೇತಿ ನೋಡ್ತೀರಾ ಹಾಂ ರೀ ಹೌದಾ ನೀವು ಅದು ಅಮೌಂಟ್ ಎಷ್ಟು ಆಕ್ಯಾತಿ ಹೇಳ್ತೀರಾ ಅಲ್ಲ ಅದು ಎಷ್ಟು ಚಾರ್ಜ್ ಅದವಷ್ಟು ಟೋಟಲ್

ಹಾಂ ಹಾಂ ರೀ ಅಷ್ಟು ನಿಮ್ಮ ಕಡೆ ಆದ್ರ್ ಎಷ್ಟು ಆಕೇತಿ ಮತ್ತು ಬಂದು ನೋಡ್ಕೊಳ್ತೀರಾ ಹ್ಞೂ ಎರಡು ರೂಮ್ ಕಟ್ಬೇಕಿತ್ತು ರೀ ಮ್ಯಾಲೆ ಹ್ಞೂ ಟೆರೇಸ್ ಮ್ಯಾಲೆ ಕಟ್ಬೇಕಿತ್ತು ಹಾಂ ರೀ ಹ್ಞೂ ಎಲ್ಲ ಹಾಕ್ಬೇಕಿತ್ತು ಎಲ್ಲ ವಸ್ತು ನಾಳೆ ಬೆಳಗ್ಗೆ ಬರ್ತಾರ ರೀ ಹ್ಞೂ ಕಳ್ಸಿಕೊಡ್ರಿ ಮತ್ತದು ನೋಡ್ಕೊಂಡು ಹೊಕೀರೇ ಬಂದು ಹಾಂ ಆಯ್ತು ಅದ ಕೋ ಅದು ಫಸ್ಟ್ ನೋಡ್ಕೊಂಡು ಹೋಗಿ ರೀ ಅದು ಎಷ್ಟು ಸಿಕ್ಯಾತಿ ಎಷ್ಟು ಇಲ್ಲ ಅಮೌಂಟ್ ಹೇಳ್ರಿ ನಂಗೆ ಆಮೇಲೆ ನಿಮ್ದು ಎಟ್ ರೇಟನ ನಾವು ಮಾತಾಡ್ತೀವಿ ಹಾಂ ಆಯ್ತು ಹಾಂ ರೀ ಹಾಂ ನಾಳೆ ಬರ್ತೀರೆ ಅಂದರೆ ಟ್ಯಾಕ್ಸಿಂದ ಅದು ನೀವೆಲ್ಲ ನೀವು ಅಷ್ಟು ಮಲ್ಕ್ಯ ಪೇಟಿಂಗ್ ಗೀಟಿಂಗ್ ಎಲ್ಲ ನೀವು ಮಾಡ್ಬೇಕು ಎಲ್ಲರ ಅಷ್ಟು ಗುತ್ಗಿ ನೀವಾ ತಗೊಂಡು ಮಾಡ್ಬೇಕು

ಎಷ್ಟು ಆಕ್ಯಾತಿ ಅಮೌಂಟ್ ಹೇಳ್ರಿ ನಮ್ಗಾ ನಾವು ನೋಡು

ಹಾಂ ಆಯ್ತು ನೋಡಣ ಬರ್ರಿ ಬೆಳಗ್ಗೆ ಬರ್ತೀನಿ ಅಂದ್ರಲ್ಲ ಸಿಮೆಂಟ್ ಹಾಕ್ತೀನಿ ಅಂದ್ರಲ್ಲ ಕಳಿಸಿ ನೋಡ್ತೀವಿ ಹಾಂ ಇಡಲೇ